ನಮ್ಮ ಬೆಂಗ್ಳೂರು ಗ್ರಾಮಾಂತರ ಜಿಲ್ಲೆಯ ಸರ್ಕಾರಿ ಕಚೇರಿಗಳಲ್ಲಿ ಹಲ್ವಾರು ಸೇವೆಗಳನ್ನ ಕೊಡಬೇಕು ಅಂತ ಆಲೋಚನೆ ಮಾಡ್ತಾರೆ ಏನಕ್ಕೆ ಅಂತಂದರೆ ಒಂದು ಯೋಜನೇ ಮಾಡಿದ್ರೆ ಅದನ್ನ ಹೇಗೆ ಬೆಳೆಸ್ಕೊಂಡೋಗ್ಬೇಕು ಅದನ್ನ ಹೇಗೆ ಅಭಿವೃದ್ದಿ ಪಡಿಸ್ಬೇಕು ಅನ್ನೋದರ ಮೇಲೆ ಪರಿಣಾಮನ ಬೀರುತ್ತೆ ಏನಕ್ಕೆ ಅಂತಂದರೆ ಒಂದು ಯೋಜನೆ ಆಕೊಂತರೆ ಆ ಯೋಜನೆ ಎಷ್ಟು ಜನ ಉಪಯುಕ್ತ ಪಡ್ಕೊಂತಾರೆ ಅದರೊಳ್ಗೆ ಹೇಗೆ ಬೆಳವಣ್ಗೆ ಆಗ್ತರೆ ಆಮೇಲೆ ಆ ಬೆಳವಣ್ಗೆ ನಂತರ ಹೇಗೆ ಅಭಿವೃದ್ದಿ ಹೊಂದ್ತರೆ ಅಭಿವೃದ್ದಿ ಹೊಂದಿ ಅವರು ಕೂಡ ಬೆ ಆ ಯೋಜನೆ ಜೊತೆಗೆ ಸೇರಿಕೊಂಡು ಬೇರೆ ಬೇರೆಯವ್ರಿಗು ಕೂಡ ಕಲಿಕೆಗೆ ಪ್ರಾರಂಭ ಮಾಡ್ತಾರೆ ಆ ಕಲಿಕೆಗೆ ಪ್ರಾರಂಭ ಮಾಡಿದ್ರೆ ಒಬ್ಬರು ಕಲಿತ್ಕೊಂಡು ಬೇರೆಯವ್ರಿಗು ಕೂಡ ಯೋಜನೆ ಬಗ್ಗೆ ತಿಳ್ಸ್ಕೊಂಡ್ ಕೊಟ್ಟು ಆ ಯೋಜನೆನ ಎಲ್ಲಾರೂ ಪಡ್ಕೊಳ್ಳೋ ರೀತಿಯಲ್ಲಿ ಅವರು ನಡ್ಕೊಂತಾರೆ ಸರ್ಕಾರಿ ಸೇವೆಗಳನ್ನ ಪ್ರತಿಯೊಬ್ಬರು ಕೂಡ ತೊಗೊಂಬೇಕಾಗಿರುತ್ತೆ ಆ ಯೋಜನೆನ ಮಾಡಿದ ತಕ್ಷಣ ಯಾರಿಗೂ ಕೂಡ ಗೊತ್ತಾಗಲ್ಲ ಅದನ್ನ ಜಾಹೀರಾತು ಮುಖಾಂತ್ರ ಅಥ್ವಾ ವಾರ್ತೆಗಳ ಮುಖಾಂತ್ರ ಅವರು ಜನರಿಗೆ ತಿಳಿಸ್ಕೊಡಬೇಕಾಗಿರತ್ತೆ ಆ ಜನ್ರಿಗ್ ತಿಳ್ಸ್ಕೊಂಡ್ ಕೊಟ್ಟರೆ ಒಬ್ಬರು ತಿಳ್ಕೊಂಡು ಮತ್ತೊಬ್ರಿಗೆ ಮತ್ತೊಂದೊಬ್ರಿಗೆ ಇನ್ನೊಬ್ರಿಗೆ ಹೇಳ್ಕೊಂಡು ಕೊಟ್ಟು ಏನು ಇಂಥಾ ಏನು ಈ ಥರ ಯೋಜ್ನೆಗಳು ಬಂದಿದೆ ನೀವು ಕೂಡ ಅದರ ಉಪಯೋಗನ ಪಡ್ಕೊಳ್ರಿ ಅಂತನ್ಬಿಟ್ಟು ಬೇರೆಯವ್ರಿಗು ಕೂಡ ಅವರು ತಿಳಿಸ್ಕೊಡ್ತರೆ